ಕೊರೋನಾ ಕೊರೋನಾ ರೋಗ ಬಂದಾಗ ನಾನು ಬೆಂಗಳೂರಲ್ಲಿದ್ದೆ ಅಲ್ಲಿದ್ದ ನಾನು ನಮ್ಮ ಸ್ವಂತ ಊರು ಚಿತ್ರದುರ್ಗ ಅಲ್ಲಿಗೆ ಹೋಗ್ಬೇಕಾಗಿತ್ತು ಅವಾಗಿನ್ನೂ ಲಾಕ್ಡೌನ್ ಆಗಿರಲಿಲ್ಲ ತುಂಬ ಕಷ್ಟ ಆಗಿತ್ತು ಇನ್ನೇನು ನಾನು ಊರಿಗೆ ಹೋಗೋ ದಿನ ಹೋಗೋ ದಿನನೇ ಲಾಕ್ಡೌನ್ ಆಗ್ಬಿಡ್ತು ನನಗೆ ಊರಿಗೆ ಬರಕ್ಕೆ ಆಗಲಿಲ್ಲ ತುಂಬ ಕ ಇದಾಗ್ಬಿಡ್ತು ಸಮಸ್ಯೆಯಾಗ್ಬಿಡ್ತು ರೂಮಲ್ಲಿ ಊಟಕ್ಕೂ ಸಮೇತ ಇರಲಿಲ್ಲ ರೇಷನ್ ಇರಲಿಲ್ಲ ಏನೇನೂ ಇರಲಿಲ್ಲ ಇತ್ಲಾಗೆ ಹೊರ್ಗಡೆ ಹೋದ್ರೆ ಕೊರೋನಾ ಅಟ್ಯಾಕ್ ಆಗುತ್ತಂತ ಎಲ್ಲರೂ ಹೆದ್ರಿಸ್ಬುಟ್ರು ಹೊರಗೂ ಬರೋಕ್ಕಾಗ್ಲಿಲ್ಲ ಏನಿಲ್ಲ ಹೆಂಗೋ ಮಾಡಿ ಒಂದು ಒಂದು ಎರಡು ಒಂದು ತಿಂಗಳು ಅಲ್ಲೇ ಕು ಬೆಂಗಳೂರಲ್ಲೇ ಕಳೆದೆ ಊಟಕ್ಕೆ ಆಗಕ್ಕೆ ಏನಕ್ಕೂ ಇರಲಿಲ್ಲ ಹಾಗೇ ಸ್ವಲ್ಪ ಮೀಡಿಯಂ ಆಗಿ ಸ್ವಲ್ಪ ಬಸ್ಸುಗಳೆಲ್ಲ ಬಿಡ್ತಾ ಇದ್ದರು ಮೀಡಿಯಂ ಅಲ್ಲಿ ಅವಾಗ ನಾನು ವ್ಯಾಕ್ಸಿನ್ ಹಾಕ್ಸ್ಗಳಕೋಸ್ಕರ ನಾನು ಸಮೇತನೂ ಬಸ್ ಹತ್ಕೊಂಡು ದುರ್ಗಕ್ಕೆ ಬಂದೆ ಚಿತ್ರದುರ್ಗಕ್ಕೆ ಇಲ್ಲಿ ತುಂಬ ಅಡ್ಡಾಡೋದೇ ಕಷ್ಟ ಆಗ್ಬಿಟ್ಟಿತ್ತು ಎಲ್ಲಿ ನೋಡುದ್ರು ಪೊಲೀಸ್ನವರು ಹೊಡೀತಿದ್ದರು ಹೊರ್ಗಡೆ ಬರಬೇಡ್ರಿ ಹೊರ್ಗಡೆ ಬರಬೇಡ್ರಿ ವ್ಯಾಕ್ಸಿನ್ ಹಾಕ್ಸ್ಗಳ್ರಿ ಸ್ಯಾನಿಟೈಜರ್ ಹಾಕ್ಕೊಳ್ರಿ ಮುಖಕ್ಕ್ ಮಾಸ್ಕ್ ಹಾಕ್ಕೊಳ್ರಿ ಅಂತೇಳಿ ತುಂಬ ಇದಾಗಿಬಿಟ್ಟಿತ್ತು ನಾನು ಮನೆಗೆ ಬಂದೆ ಮನೆಗೆ ಬಂದಾಗ ಮನೆಗೆಲ್ಲರೂ ನನ್ನನ್ನು ನೋಡ್ಬಿಟ್ಟು ಸು ಎಲ್ಲ ಇದು ಮಾಡಿದ್ರು ಬೆಂಗಳೂರಿಂದ ಬಂದಿದ್ದೀಯ ನಿನಗೆ ಕೋವಿಡ್ ಏನೋ ಬಂದಿರ್ಬೋದೇನೋ ನೀನು ಸಪ್ರೇಟಾಗಿರು ರೂಮಗೇ ಯಾಕೆ ಇಲ್ಲಿ ನಮ್ಮ ಜೊತೆಗ್ ಬರಬೇಡ ಅಲ್ಲೇ ಇರ್ಬೇಕಾಗಿತ್ತು ಯಾಕೆ ಬರೋಕ್ಕೋದೆ ಅಂದ್ಬಿಟ್ರು ಮನ್ಸಿಗೆ ಭಾಳ ಬೇಜಾರು ಆಗ್ಬಿಡ್ತು ಇದರಿಂದ ಭಾಳ ಜನ ಪಾಪ ಭಾಳ ನೊಂದ್ಬಿಟ್ರು ಎಷ್ಟೋ ಪ್ರಾಣಿಗಳು ಪ್ರಾಣಗಳು ಹೋಗ್ಬಿಟ್ವು ಕೊರೋನಾದಿಂದ ಹೀಗಾಗಿ ನಾನೂ ಕೂಡ ಮನೆಗೆ ಹೋಗ್ಲಿಲ್ಲ ಬೇಜಾರಾಗಿ ಫ್ರೆಂಡ್ ರೂಮಲ್ಲಿ ಹೋಗಿ ಉಳ್ಕಂಬಿಟ್ಟೆ ಅವನ್ನ ಮನೆಗೆ ಕಳಿಸಿ ನಾನು ಅಲ್ಲೇ ಉಳ್ಕೊಂಡೆ ಅಲ್ಲಿಗೇ ಊಟ ತಗಂಬಂದು ಕೊಡ್ತಿದ್ದರು ಡೈಲಿ ಆಮೇಲೆ ನಾನು ಕೊರೋನಾ ಚೆಕ್ ಮಾಡ್ಸ್ಗಂಡೆ ಅದು ನೆಗೆಟಿವ್ ಬಂತು ಅವಾಗ ನನಗೆ ಸ್ವಲ್ಪ ಸಮಾಧಾನ ಆಯಿತು ಅಯ್ಯೋ ನನಗೆ ಪಾಸಿಟಿವ್ ಬಂದಿದ್ರೆ ನಾನು ಏನು ಮಾಡ್ಬೇಕಾಗಿತ್ತು ಅಂತ ಅಲ್ಲಿ ಹೆದ್ರಿಕಂಬಿಟ್ಟಿದ್ದೆ ನಾನು ಆಗಲೇ ಆಮೇಲೆ ಹೆಂಗೆ ಹೇಗೋ ಆಗಿ ಮನೆಗೆಲ್ಲ ರಿಪೋರ್ಟ್ ಎಲ್ಲ ತೋರಿಸ್ದೆ ತೋರ್ಸ್ದಾದ ಮೇಲೆ ಬಾ ಮನೆಗೆ ಆಗಿದ್ದು ಆಯಿತು ಅಂತ ಕರ್ಸ್ಗಂಡ್ರು ಇದರಿಂದ ಭಾಳ ಜನ ಭಾಳ ಇದು ಮಾಡ್ಕೊಂಡ್ರು ಎಷ್ಟೋ ಜನ ಕೊರೋನಾ ಬಂದಿಲ್ಲ ಅಂದ್ರು ಸಮೇತ ಆಸ್ಪತ್ರೆಗೆ ಅಡ್ಮಿಂಟ್ ಆಗಿ ಎದೆ ಒಡ್ಕಂಡು ಪ್ರಾಣನೇ ಬಿಟ್ಬಿಟ್ರು ಎಷ್ಟೋ ಜನಕ್ಕೆ ಬೆ ಎಷ್ಟು ಪ್ರಾಣಗಳೆಲ್ಲ ಹಾನಿಯಾದವು ಯಾರೂ ಪರಿಹಾರನೇ ಕೊಡಲಿಲ್ಲ ಅದಕ್ಕೆ ಪಾಪ ನಾವು ದಿನನಿತ್ಯ ಟಿ ವಿಯಲ್ಲಿ ನೋಡ್ತಿದ್ವಿ ಅಲ್ಲಿ ಕೊರೋನಾ ಬಂದು ಅಲ್ಲಿ ಸತ್ತೋದರು ಇಲ್ಲಿ ಸತ್ತೋದರು ಅಂತೇಳಿ ಹೇಳ್ತನೇ ಇದ್ದರು ನಮಗಂತೂ ಕೇಳಿ ಕೇಳಿ ನಾವೂ ಹೀಗೇ ನಮಗೂ ಬಂದ್ಬಿಟ್ರೆ ನಮ್ಮ ಫ್ಯಾಮಿಲಿಲೇ ಯಾರಾರ ತೀರ್ಕೊಂಡೋಗಿಬಿಟ್ರೆ ಹೆಂಗೆ ಮಾಡಬೇಕಪ್ಪ ಅನ್ನಿಸ್ಬಿಡ್ತು ಕೊರೋನಾ ಬಂದು ಸತ್ತೋದರೆ ಮ ಹೆಣನೂ ಸಮೇತ ಮುಟ್ಟಕ್ಕೆ ಬಿಡೋಲ್ಲ ಮನುಷ್ಯನ ಬಾಡಿನಾ ಅವರೇ ತಕಂಡೋಗಿ ಅವರೇ ಮಣ್ಣು ಮಾಡ್ತಾರೆ ಇಷ್ಟೆಲ್ಲ ನಾವು ನೋಡಿದ್ವಿ ಕೊರೋನಾದಿಂದ ಈ ಕೊರೋನಾದಿಂದ ದೇಶದಲ್ಲಿ ಎಷ್ಟೋ ಜನ ಪ್ರಾಣಗಳೆಲ್ಲ ಬಿಟ್ಟರು ಇದರಿಂದ ನಾವೂ ಕೂಡ ಹೆದ್ರಿಕಂಬಿಟಿದ್ವಿ ಯಾವ ಟೈಮಲ್ಲಿ ನಮಗೆ ಅಟ್ಯಾಕ್ ಆಗುತ್ತೆ ಏನಂತೇಳಿ ಮನೆಗಳು ಸಮೇತ ಹೊರ್ಗಡ್ ಎಲ್ಲೂ ಹೋಗ್ತಿರ್ಲಿಲ್ಲ ಹೊರ್ಗಡೆ ಹೋದ್ರೆ ಪೊಲೀಸ್ನವ್ರು ಹೊಡಿತಿದ್ರು ತರಕಾರಿ ತಮ್ಮ ಸಮೇತ ತರಕ್ಕೆ ಹೋಗ್ತಿರಲಿಲ್ಲ ಒಂದು ಹಾಲು ಸಮೇತ ತರಕ್ಕೆ ಹೋಗ್ತಿರಲಿಲ್ಲ ಭಾಳ ಇದಾಗ್ಬಿಟಿತ್ತು ಹೊರ್ಗಡೆ ಎಲ್ಲೇ ಕಂಡ್ರು ಪೊಲೀಸ್ನವ್ರು ವಯ್ ಜಗ್ಗಿ ಹೊಡೀತಿದ್ರು ಹೊರ ಬರಬೇಡ್ರಿ ಹೋಗಿರಿ ಹೋಗಿರಿ ಅಂತೇಳಿ ಯಾವ ಹಬ್ಬನೂ ಮಾಡೋಕ್ಕಾಗಿಲ್ಲ ಏನೂ ಮಾಡೋಕ್ಕಾಗ್ಲಿಲ್ಲ ಅಂಥ ಕಷ್ಟ ಆಗ್ಬಿಟಿತ್ತು ಕ್ ಕೊರೋನಾ ಟೈಮಲ್ಲಿ ಈ ಕೊರೋನಾ ಬಂದು ಎಂಥ ಹಾನಿ ಮಾಡ್ಬಿಡ್ತು ಇದು ಭಾರತ ದೇಶದಲ್ಲಿ ಎಷ್ಟೋ ಜನ ಪ್ರಾಣವೆಲ್ಲ ಬಿಟ್ಬಿಟ್ರು ಇದಕ್ಕೆ ಪರಿಹಾರ ಸಮೇತ ಏನೂ ಕೊಡಲಿಲ್ಲ ಕೊರೋನಾದಿಂದ ಹೊರಗಡೆ ಹೋಗೋಕ್ಕೂ ಆಗ್ತಿರಲಿಲ್ಲ ಎಷ್ಟೋ ಜನ ಪ್ರಾಣ ಇದು ಪ್ರವಾಸ ಮಾಡ್ಬೇಕು ಇದು ಪ್ರವಾಸ ಉದ್ಯಮದವ್ರಿಗೂ ಸಮೇತ ಭಾಳ ಲಾಸ್ ಆಗ್ಬಿಡ್ತು ಯಾರಿಗೂ ಜರ್ನಿ ಮಾಡೋಕ್ಕೇ ಆಗ್ತಿರಲಿಲ್ಲ ಪಾಪ ಎಷ್ಟೋ ಜನ ನರಳಾಡ್ತಿದ್ರು ಪಾಪ ತಾಯಿ ನೋಡಕ್ಕೆ ಮಗ ಹೋಗ್ಬೇಕಾಗಿತ್ತು ಮಗನ್ನ ನೋಡಕ್ಕೆ ತಾಯಿ ಬರ್ಬೇಕಾಗಿತ್ತು ಎಷ್ಟೋ ಜನ ಬೆಂಗ್ಳೂರು ಇಲ್ಲಿದ್ದ ಹೊರಗಡೆಯಿಂದ ದ್ ಬೆಂಗ್ಳೂರಿಗೆ ಹೋಗಿ ಕೆಲಸ ಮಾಡ್ತಿದ್ದೋರೆಲ್ಲ ಪಾಪ ಅಲ್ಲೇ ಸೇರ್ಕಂಬಿಟ್ರು ಈ ಕಡೆಗೂ ಬರೋಕ್ಕೂ ಆಗ್ತಿಲ್ಲ ಇತ್ಲಗೆ ಹೋಗೋಕ್ಕೂ ಆಗ್ತಿಲ್ಲ ಭಾಳ ತುಂಬ ಇದಾಗ್ಬಿಡ್ತು ಕೊರೋನಾದಿಂದ ಕೊರೋನಾ ಕೊರೋನಾ ಕೊರೋನಾ ಎಲ್ಲಿ ನೋಡಿದ್ರೂ ಕೊರೋನಾ ಬರೀ ಎಲ್ಲ ಅನೌನ್ಸ್ಮೆಂಟ್ ಮಾಡ್ತಿದ್ರ್ ಹೊರ್ಗಡೆ ಯಾರೂ ಬರಬೇಡ್ರಿ ಹುಷಾರಾಗಿರಿ ಹುಷಾರಾಗಿರ್ರಿ ಅಂತೇಳಿ ತುಂಬ ದೊಡ್ಡ ರೋಗ ಆಗಿತ್ತು ಅದು ಕೊರೋನಾ ಇವಾಗ ಸ್ವಲ್ಪ ಪರವಾಗಿಲ್ಲ ಎಲ್ಲ ಕಮ್ಮಿ ಆಯಿತು ಆ ಕೊರೋನಾನ್ನ ಹೆಸ್ರೇ ಇಲ್ಲ ಇವಾಗ ಹಂಗ್ ಆಗಿತ್ತು ತುಂಬ ಚೆನ್ನಾಗಾಯ್ತು ಇವಾಗ ಸ್ವಲ್ಪ ಎಷ್ಟೋ ಜನ ಎಲ್ಲ ಇದು ಮಾ ಜೀವನ ಮಾಡ್ತಿದಾರೆ ಅರಾಮಾಗೇ